ಹಲೋ ಹಾಂ ತರಕಾರಿ ಅಂಗಡಿ ಅಲ್ಲ ಹಾಂ ಹಾಂ ನನಗೆ ಹಾಂ ತರಕಾರಿ ಬೇಕಿತ್ತು ಪಾರ್ಸೆಲ್ ಮಾಡ್ಲಿಕ್ಕೆ ಆಗ್ತದ ಅಂದರೆ ಪಾ ಮನೆಗೆ ಡ್ರಾಪ್ ಮಾಡಲಿಕ್ಕೆ ಐಟಮ್ಸ ಐಟಮ್ಸ ನನಗೆ ಮನೆಗೆ ಮನೆಗೇ ಬೇಕಿತ್ತು ಐಟಮ್ಸ ಹಾಂ ಆಯ್ತು ಅದರ ಚಾರ್ಜ್ ಕೊಡ್ತೇವೆ ಹಾಂ ನನಗೆ ಹಾಂ ಒಂದು ಐದು ಕೆಜಿ ಟೊಮೆಟೊ ಬೇಕು ಮತ್ತೆ ಹಾಂ ಹೌದು ನೀವು ಬಿಲ್ ಬರೇರಿ ನನಗೆ ಬಿಲ್ ಸಹ ಬೇಕು ಅದು ಐದು ಕೆಜಿ ಟೊಮೆಟೊ ಮತ್ತು ಮೂರು ಕೆಜಿ ನೀರುಳ್ಳಿ ಮತ್ತು ಬರಿತ್ತಿದ್ದಿರಲ್ಲ ನೀವು ಹಾಂ ಲೀಸ್ಟ್ ಮಾಡಿ ಮತ್ತೆ ಚಿಕನ್ ಚಿಕನ್ ಮಟನ್ದೆಲ್ಲ ಹುಡಿ ಒಂದು ಎರಡೆರಡು ಪ್ಯಾಕೆಟ್ ಹತ್ತು ಹತ್ತರದ್ದು ಹಾಕಿ ಹಾಂ ಹಾಂ ಬೇರೆ ಹಾಲು ಉಂಟ ನಿಮ್ಮ ಅಂಗಡಿಯಲ್ಲಿ ಹಾಂ ಹೌದ ನಂಗೆ ಹಾಲು ಇಲ್ಲವ ಹಾಂ ಬೇರೆ ಇದು ಬೇವಿನ ಸೊಪ್ಪು ಬೇಕಿತ್ತು ಮತ್ತೆ ಬೇವಿನ ಸೊಪ್ಪು ಉಂಟ ಆ ಅದು ಬೇಕಿತ್ತು ಅದೊಂದು ಹಾಕಿ ಕಾಲು ಕೆಜಿ ಮತ್ತೆ ಬಟಾಟೆ ನೀರುಳ್ಳಿ ಅದೆಲ್ಲ ಒಂದು ಎರಡು ಎರಡು ಕೆಜಿ ಹಾಕಿ ಹಾಂ ಐಸ್ ಕ್ರೀಮ್ ಉಂಟ ಹಾಂ ಇದು ಯಾವ ಫ್ಲೇವರ್ ಎಲ್ಲ ಉಂಟು ಅಂ ಅಮೂಲದ್ದು ಯಾವುದೆಲ್ಲ ಉಂಟು ಅಲ್ಲ ಹಾಂ ಸ್ಟ್ರಾಬೆರಿ ಬೇರೆ ಹಾಂ ಹಾಂ ವೆನಿಲ ಉಂಟ ವೆನಿಲ ಹಾಂ ವೆನಿಲದ್ದು ಬಾಕ್ಸ್ ಉಂಟ ಬಾಕ್ಸ್ ಬಾಕ್ಸ್ ಟೈಪ್ ಬರ್ತದಲ್ಲ ಹಾಂ ಅದು ಅದೊಂದು ಐದು ಬಾಕ್ಸ್ ಪ್ಯಾಕ್ ಮಾಡಿ ಎಷ್ಟು ಬಾಕ್ಸ್ಗೆ ಒಂದು ಬಾಕ್ಸ್ಗೆ ಹಾಂ ಒಂದು ಐದು ಬಾಕ್ಸ್ ಬ್ಯಾ ಐದು ಬಾಕ್ಸ್ ಹಾಕಿ ಹಾಂ ಹಾಂ ಅಷ್ಟು ಸಾಕು ಬಿಲ್ ಟೋಟಲ್ ಎಷ್ಟು ಆಗ್ತದೆ ಎರಡು ಸಾವಿರವ ಸ್ವಲ್ಪ ಕಡಿಮೆ ಇಲ್ಲವ ಅಂದರೆ ನಾವು ನಾವು ನಿಮ್ಮಲ್ಲಿಯೇ ಬಂದು ತಗೊಳ್ಳೋದು ಪರ್ಚೆಸ್ ಎಲ್ಲ ಮಾಡೋದು ಹಾಂ ಒಂದ್ವರೆ ಮತ್ತೆ ಅದು ಬಂದದ್ದು ಚಾರ್ಜ್ ತಂದದ್ದು ಹಾಂ ಅದೆಂತ ಹಾಂ ಎರಡು ಸಾವಿರವ ಹಾಂ ಆಯ್ತು ಸರಿ ಹಾಂ ತನ್ನಿ ನಾವು ಇದು ಹಾಂ ಹೇಳ್ತೇವೆ ಅಡ್ರೆಸ್ ಕೊದ ಕಾಪುಗೆ ತನ್ನಿ ಆಯ್ತು ಸರಿ ಇಡ್ತೆ